ಹಂಪಿ ಕರ್ನಾಟಕದ ಅತ್ಯಂತ ಜನಪ್ರಿಯ ಪ್ರವಾಸ ತಾಣಗಳಲ್ಲಿ ಒಂದಾಗಿದೆ ಹಂಪಿ ಹಲವಾರು ದೇವಸ್ಥಾನಗಳನ್ನು ಹೊಂದಿದೆ ಹಂಪಿ ವಿಜಯನಗರದ ಜಿಲ್ಲೆಯ ಹೊಸಪೇಟಿ ಬಳಿ ಇರುವ ಒಂದು ಐತಿಹಾಸಿಕ ಸ್ಥಳ ಎಂದು ಹೇಳಬೋದು ಹದ್ಮೂರು ನೂರಾ ಮೂವತ್ತಾರರಿಂದ ಹದ್ನೈದು ನೂರಾ ಅರವತ್ತೈದರ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು ಹಂಪಿ ಮೊದಲನೆಯ ಹೆಸರು ಪಂಪ ಎಂದಿತ್ತು ಆದರೆ ತುಂಗಭದ್ರಾ ನದಿಯೇ ಎಂದರ್ಥ ವರ್ಷಗಳು ಕಳೆದಂತೆ ಇದು ವಿಜಯನಗರ ಮತ್ತು ವಿರುಪಾಕ್ಷಪುರ ಎಂದೇ ಕರೆಯಲ್ಪಟ್ಟಿತ್ತು ಹಂಪಿಯನ್ನು ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣ ಎಂದು ಘೋಷಿಸಲಾಗಿದೆ ವಿಜಯನಗರದ ಸಾಮ್ರಾಜ್ಯದ ಒಡೆಯನಾದ ಕೃಷ್ಣದೇವರಾಯ ಕಾಲದಲ್ಲಿ ಹಂಪಿ ಬಜಾರ್ ಎಂದೆನಿಸಿಕೊಂಡಿತು ಬೀದಿಯಲ್ಲಿ ವಜ್ರಾಭರಣಗಳನ್ನ ಇಟ್ಟು ತೂಕದಲ್ಲಿ ಮಾರುತ್ತಿದ್ದರು ಮಾರಲ್ಲಿ ಮಾರುತ್ತಿದ್ದರು ಕೃಷ್ಣ ದೇವರಾಯನ ರಾಜ್ಯಭಾರ ಮುಗಿದ ನಂತರ ವಿಜಯನಗರ ಸಾಮ್ರಾಜ್ಯ ತನ್ನ ಪ್ರಾಬಲ್ಯವನ್ನು ನಿಧಾನವಾಗಿ ಕಳೆದುಕೊಳ್ಳುತ್ತಾ ಕಳೆದುಕೊಂಡಿತು ಹೀಗೆ ಹಲವಾರು ರೀತಿಯಾಗಿ ವಿಜಯನಗರ ಸಾಮ್ರಾಜ್ಯ ಅಂತ್ಯಗೊಂಡಿತು ಹೀಗೆ ತಾಳಿಕೋಟೆ ಕದನದ ಯುದ್ಧದಲ್ಲಿ ಮುಸ್ಲಿಮ್ ಸಾಮ್ರಾಜ್ಯದಿಂದ ಬಂದ ಆಕ್ರಮಣವನ್ನು ತಡೆಯದೇ ಅಂತ್ಯಗೊಂಡಿತು ಹಂಪಿಯಲ್ಲಿದ್ದ ಅನೇಕ ಸ್ಮಾರಕಗಳನ್ನು ಸುಮಾರು ಹಾರ್ ಆರು ಸ್ಥಳೀಯ ನೆಲೆಯ ಸಂಶುತ್ಯವ ಹೂ ಬಿಡುವಿಕೆ ಪ್ರಾರಂಭವಾಯ್ತು ಹದಿನಾರನೇ ಶತಮಾನದಲ್ಲಿ ಆಡಳಿತಗಾರರು ಮುಸ್ಲಿಮ್ ದಾಳಿಕೋರರು ಸೋಲಿಸಿದ ಸೋಲಿಸಿದಾಗ ಅತ್ಯಂತ ಅದ್ಭುತವಾದ ಅಲಂಕಾರಿಕ ರಚನೆಗಳು ಮತ್ತು ರಚನೆಗಳು ವ್ಯವಸ್ಥಿತವಾಗಿ ನಾಶ ನಾಶವಾದವು ಹದ್ನೈದು ನೂರಾ ಅರವತ್ತೈದರಲ್ಲಿ ವಿರೂಪಾಕ್ಷ ಮತ್ತು ಪಂಪಾದ ಧಾರ್ಮಿಕ ಪಂಗಡವು ನಗರದ ನಾಶದಿಂದ ಅಂತ್ಯ ಅಂತ್ಯಗೊಂಡಿರಲಿಲ್ಲ ಅಲ್ಲಿ ವರ್ಷಗಳಿಂದಲೂ ಆರಾಧನೆ ಮುಂದುವರೆದಿದೆ ಹತ್ತೊಂಬತ್ತನೇ ಶತಮಾನದ ಆರಂಭದಲ್ಲಿ ಮೇಲ್ಭಾಗದ ವರ್ಣಚಿತ್ರಗಳು ಮತ್ತು ಪೂರ್ವ ಗುಡಿ ಗೋಪ್ ಗುಡಿ ಗೋಪುರಗಳು ಸೇರ್ಪಡುವಿಕೆ ಇದ್ದವು ಕೂಡ ಇದೇ ಥರ ವಿರೂಪಾಕ್ಷ ದೇವಾಲಯವು ಶಿವ ರೂಪದ ವಿರೂಪಾಕ್ಷಕ್ಕೆ ಅರ್ಪಿತವಾಗಿದೆ ಈ ದೇವಾಲಯವನ್ನು ವಿಜಯನಗರದ ಸಾಮ್ರಾಜ್ಯದ ಆಡಳಿತಗಾರನಾದ ದೇವರಾಯ ಎರಡನೇ ಅಧಿಪತಿಯಾದ ಲಂಕನ ದಂಡೇಶ್ವರ ನಿರ್ಮಿಸಿದ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಹಂಪಿ ಆಗಿತ್ತು ಹೀಗೆ ಹಲವಾರು ರೀತಿ ಅದ್ಭುತ ಕಲೆಗಳನ್ನು ಹೊಂದಿದ್ದ ಹಂಪಿಯನ್ನು ತುಂಬ ಕಲಾಶೈಲಿಗಳನ್ನು ಹೊಂದಿದೆ ಪ್ರಸ್ತುತ ದೇವಸ್ಥಾನದ ಗರ್ಭಗುಡಿ ಮೂರು ಹಂಚಿನ ಮೂರು ಮುಂಚಿನ ಕೋಣೆ ಒಂದು ಕಂಬದ ಕೋಣೆ ಮತ್ತು ತೆರೆದ ಕಂಬದ ಸಭಾಂಗಣವನ್ನು ಹೊಂದಿದೆ ಎಂದು ಹೇಳಬೌದು ಕಂಬದ ಚಾವಣಿ ಪ್ರವೇಶ ದ್ವಾರಗಳು ಅಂಗಳಗಳು ಸಣ್ಣ ದೇವಾಲಯಗಳು ಮತ್ತು ಇತರೆ ರಚನೆಗಳು ದೇವಾಲಯದ ಸುತ್ತಲೂ ಇವೆ ಒಂಬತ್ತು ಎತ್ತರದ ಎತ್ತರದ ಪೂರ್ವ ಮುಂಬಾಗಿಲುಗಳು ಮುಂಬಾಗಿಲುಗಳು ಇದು ಐವತ್ತು ಮೀಟರ್ಗಳಷ್ಟು ದೊಡ್ಡದಾಗಿದೆ ಎಂದು ಹೇಳಬೋದು ಇದು ಉತ್ತಮ ಪ್ರಮಾಣದಲ್ಲಿದೆ ಮತ್ತು ಕೆಲವು ಹಿಂದಿನ ವಿನ್ಯಾಸಗಳನ್ನು ಹೊಂದಿದೆ ಇವು ಇಟ್ಟಿಗೆ ಮೇಲ್ಮೈ ಮತ್ತು ಕಲ್ಲಿನ ನೆಲೆಯನ್ನು ಹೊಂದಿವೆ ಅಂತಲೂ ಹೇಳಬೋದು ಹೀಗೆ ಹಲವಾರು ಉಪ ಮಂದಿರಗಳನ್ನು ಹೊಂದಿರುವ ಹೊರಗಿನ ನ್ಯಾಯಾಲಯಕ್ಕೆ ನ್ಯಾಯಾಲಯಕ್ಕೆ ಪ್ರವೇಶವನ್ನು ನೀಡುತ್ತದೆ ಎಂದು ಹೇಳಬೋದು ಹೀಗೆ ಐತಿಹಾಸಿಕ ಬಗ್ಗೆ ತಿಳಿಸುವುದು ತುಂಬ ಒಳ್ಳೆಯ ಒಂದು ನಿಕ್ಷೇಪ ಅಂತ ಹೇಳಬೋದು ಸಣ್ಣ ಪೂರ್ವಜರ ಮುಂಬಾಗಿಲಿನ ಒಳಗಿನ ನಾ ಒಳಗಿನ ನ್ಯಾಯಾಲಯಕ್ಕೆ ಅದರ ಹಲವಾರು ಸಣ್ಣ ಪುಣ್ಯಕ್ಷೇತ್ರಗಳೊಂದಿಗೆ ಕಾರಣವಾಗುತ್ತದೆ ಉತ್ತರದ ಕಡೆಗೆ ಮತ್ತೊಂದು ಗೋಪುರವು ಕನಕಗಿರಿ ಗೋಪುರ ಎಂದು ಕರೆಯಲ್ಪಡುತ್ತದೆ ಇದು ತುಂಗಭದ್ರೆಗೆ ನದಿಗೆ ಸಹ ಉಪ ಸಂಶ್ರುತಿ ದೇವಾಲಯ ಎಂದು ಹೇಳಬೋದು ಸಣ್ಣ ಆವರಣಕ್ಕೆ ಕಾರಣವಾಗಿದೆ ಎಂದು ಹೇಳಬೋದು ವಿಜಯನಗರ ಸಾಮ್ರಾಜ್ಯ ಇತಿಹಾಸ ಇತಿಹಾಸ ಹೇಳಬೇಕಂದ್ರೆ ಮೊದಲನೆದಾಗಿ ದೇವಾಲಯ ಇತಿಹಾಸವು ಸುಮಾರು ಏಳನೇ ಶತಮಾನದಿಂದಲೂ ನಿರಂತರವಾಗಿಲ್ಲ ಆ ವಿಜಯನಗರದ ರಾಜಧಾನಿ ಇಲ್ಲಿಯೇ ಇರುವ ಮೊದಲ ವಿರೂಪಾಕ್ಷ ಪಂಪ ಅಬರೆ ಅಭಯಾರಣ್ಯ ಅಸ್ತಿತ್ವದಲ್ಲಿದೆ ಆರನೇ ಮತ್ತು ವ ಹತ್ತನೆಯ ಶತಮಾನಗಳ ಹಿಂದೆಯೇ ಶಿವನನ್ನು ಸೂಚಿಸುವ ಶಾಸನಗಳು ನಗರದ ಆಡಳಿತಗಾರರ ಅಡಿಯಲ್ಲಿ ಒಂದು ಸಣ್ಣ ಸಂಕೀರ್ಣವಾಗಿ ಪ್ರಾರಂಭವಾದದ್ದು ದೊಡ್ಡ ಸಂಕೀರ್ಣವಾಗಿ ಬೆಳೆಯಿತು ಚಾಣಕ್ಯ ಚಾಲುಕ್ಯ ಮತ್ತು ಹೊಯ್ಸಳ ಹೊಯ್ಸಳ ಅವಧಿಯಲ್ಲಿ ದೇವಾಲಯದ ಸೇರ್ಪಡೆಗಳು ಇದ್ದವು ಎಂದು ಪುರಾಣಗಳು ಸೂಚಿಸುತ್ತವೆ ಆದರೂ ಬಹುತೇಕ ದೇವಾಲಯಗಳು ಕಟ್ಟಡಗಳು ವಿಜಯನಗರ ಕಾಲಕ್ಕೆ ಕಾರಣವಾಗಿವೆ ಅಂದೂ ಹೇಳಬಹುದು ಹೀಗೆ ವಿಜಯನಗರ ಸಾಮ್ರಾಜ್ಯ ಆಡಳಿತಗಾರ ದೇವರಾಯನು ದೇವರಾಯನು ಎರಡನೇ ಅಧಿಪತಿಯಾದ ಲಂಕನ ದಂಡೇಶ್ ಅವರು ದೇವಾಲಯವನ್ನು ನಿರ್ಮಿಸಿದರು ಹದಿನಾಲ್ಕನೇ ಶತಮಾನದ ಮಧ್ಯಭಾಗದಲ್ಲಿ ವಿಜಯನಗರ ಆಡಳಿತಗಾರರ ಅಡಿಯಲ್ಲಿ ಸ್ಥಳೀಯ ಸಂಸ್ಥೆ ಸಂಶುತ್ತಿ ಹೂ ಬಿಡುವಿಕೆ ಪ್ರಾರಂಭವಾಯ್ತು ಎಂದು ಹೇಳಬೋದು ಹೀಗೆ ಹಲವಾರು ರೀತಿಯಾಗಿ ಹಂಪಿಯ ಬಗ್ಗೆ ಹೇಳ್ತಾ ಕುಳಿತರೆ ತುಂಬ ಅದ್ಭುತವಾಗಿವೆ ಎಂದು ಹೇಳಬೋದು ಹೀಗೆ ಹಲವಾರು ಒಂದೊಂದು ವೈಭವ ಒಂದೊಂದು ಕಲೆಗಳನ್ನು ಕೆತ್ತನೆ ಮಾಡಿಯೇ ನಮ್ಮ ಕವಿಗಳು ಮತ್ತು ಕಮ್ ಕ ಕಲೆಗಾರರು ಅಂತ ಹೇಳ್ಬೋದು ಕಲೆಗಾರರು ತುಂಬ ಒಳ್ಳೆಯ ಒಳ್ಳೆ ಕೆತ್ತನೆಗಳನ್ನ ನಿರ್ಮಿಸಿ ನಮ್ಮ ಎಲ್ಲ ಪ್ರವಾಸಿ ತಾಣ ಆಗಿ ಮಾಡಿದ್ದಾರೆ ಅಂತಲೂ ಹೇಳಬೋದು ಹೀಗೆ ನಮಗೆ ತಿಳಿದಂತೆ ನಮಗೆ ಆ ದೇವಸ್ಥಾನಗಳನ್ನು ನೋಡಿದರೆ ಸಾಕು ತುಂಬ ಒಳ್ಳೆಯ ಒಂದು ಏನಪ್ಪ ನಮ್ಮ ದೇವಸ್ಥಾನಗಳು ಇಷ್ಟೊಂದು ಪರಿಪೂರ್ಣತೆಯನ್ನು ಮೂಡಿವೆ ಅಂತ ಹೇಳ್ಬೋದು ಹೀಗೆ ಒಳ್ಳೆ ಒಳ್ಳೆಯ ದೇವಸ್ಥಾನಗಳನ್ನು ನಿರ್ಮಾಣ ಮಾಡಿದ ನಮ್ಮೆಲ್ಲ ಕಲೆಗಾರರ ಬಗ್ಗೆ ಹೇಳಬೇಕೆಂದ್ರೆ ಆ ನಮ್ಮ ಅರಸರು ಪುಣ್ಯ ಅರಸರೇ ನಮಗೆ ಭಾಳ ಒಳ್ಳೆಯ ಒಂದು ಐತಿಹಾಸಿಕ ತಾಣಗಳನ್ನ ನಿರ್ಮಿಸಿ ಕೊಟ್ಟಿದ್ದಾರೆ ನಮಗೆ ನೋಡಲು ಮತ್ತು ಅವಾಗಿನ ಎಲ್ಲ ಪೂರ್ವದ ಬಗ್ಗೆ ತಿಳಿದುಕೊಳ್ಳಲು ಅಂತ ಹೇಳ್ಬೋದು ಹೀಗೆ ಒಂದು ಅಲ್ಲಿನ ಹಂಪಿ ಮತ್ತು ಅಲ್ಲಿ ದೇವಸ್ಥಾನಗಳಲ್ಲಿ ಹಲವಾರು ದೇ ವಿಗ್ರಹಗಳಿವೆ ಅವು ಕಡಲೆ ಗಣಪ ಕಡಲೆಕಾಯಿ ಗಣಪ ಮತ್ತೆ ಉಗ್ರ ನರಸಿಂಹ ಮತ್ತು ಹೀಗೆಯೇ ಹಲವಾರು ರೀತಿಯ ಶಿವ ಮತ್ತು ಅದೇ ದೊಡ್ಡ ದೊಡ್ಡ ಎತ್ತರದ ಆ ಕಲ್ಲಿನ ರಥಗಳು ಮತ್ತು ಅಲ್ಲಿನ ಸುಂದರ ಸುಖ ಸುಂದರವಾಗಿರುವ ಮತ್ತು ಎತ್ತರದ ದೇವಸ್ಥಾನಗಳು ಮತ್ತು ತೇರಿನ ರೂಪದಲ್ಲಿರುವ ಎತ್ತರದ ಒಂದು ಮುಂಚೂಣಿಕೆ ಕಾಣುತ್ತದೆ ಹೀಗೆ ಹಲವಾರು ರೀತಿಯಾಗಿ ಕಾಣುವುದರಿಂದ ತುಂಬ ಒಳ್ಳೆಯ ಒಂದು ದೇವಸ್ಥಾನ ಅಂತ ಹೇಳ್ಬೋದು ನಮಗೆ ಅಲ್ಲಿ ನೋಡಿ ಬಂದಿರುವುದೇ ನಮಗೆ ತುಂಬ ಒಂದು ಸಂತೋಷ ಅದರಲ್ಲೂ ನಮ್ಮ ಭಾಗದಲ್ಲಿಯೇ ಇರೋದ್ರಿಂದಲೇ ನಮ್ಗೆ ಒಳ್ಳೆಯ ಒಂದು ಕನಸು ಒಂದು ಒಳ್ಳೆಯ ಇದು ದೇವಸ್ಥಾನ ಅಂತಲೇ ಹೇಳ್ಬೋದು ಹೀಗೆ ಹಲವಾರು ರೀತಿಯ ಕಾರಣಗಳನ್ನು ಹೇಳ್ಬೋದು ಹಲವಾರು ರೀತಿಯಾಗಿ ಅಲ್ಲಿನ ಕೆತ್ತನೆಗಳ ಬಗ್ಗೆ ಹೇಳ್ಬೋದು ಸ್ಮಾರಕಗಳ ಬಗ್ಗೆ ಹೇಳ್ಬೋದು ನಾಣ್ಯಗಳ ಬಗ್ಗೆ ಹೇಳ್ಬೋದು ಹೀಗೆ ಹಲವಾರು ರೀತಿಯ ನಾಣ್ಯಗಳು ಸ್ಮಾರಕಗಳು ಶಾಸನಗಳು ತುಂಬ ತುಂಬ ಎಲ್ಲ ಹಳೆ ಪೂರ್ವದ ಬಗ್ಗೆ ತಿಳಿಸಿ ಕೊಡ್ತವೆ ಅಂತಲೂ ಹೇಳಬೋದು ಹೀಗೆ ನಮಗೆ ಹಲವಾರು ರೀತಿಯ ತಾಣಗಳು ಕಂಡು ಬರ್ತವೆ ಆದರೂ ನಮಗೆ ಹಂಪಿ ಒಂದು ವಿಶೇಷ ತಾಣವಾಗಿ ಕಂಡು ಬರ್ತವೆ ಅಲ್ಲಿ ವಡ್ ಅಲ್ಲಿ ವಜ್ರ ವೈಢೂರ್ಯಗಳನ್ನು ತುಂಬ ತುಂಬ ಹೆಚ್ಚು ತರಕಾರಿ ಹೇಗೆ ಮಾರ್ತಿವೋ ಅದೇ ರೀತಿಯಾಗಿ ಮಾರ್ತಾಯಿದ್ದರು ಅಂತೆ ಹಂಗಾಗಿ ನಮಗೆ ಅದು ಒಂದು ವಿಶೇಷ ತಾಣ ಅಂತಲೇ ಹೇಳ್ಬೋದು ಈಗ ವಿಶ್ವ ಪಾರಂಪರಿಕ ವಿಶ್ವ ತಾಣಕ್ಕೆ ಸೇರಿದೆ ಅದು ಆ ಕಾರಣದಿಂದ ನಮಗೆ ಒಂದು ಒಳ್ಳೆಯ ನಿದ್ ಒಂದು ಒಂದು ಸ್ ದೇವ ದೇವಾಲಯ ಅಂತಲೇ ಹೇಳ್ಬೋದು ಹೀಗೆ ಜನಪ್ರಿಯವಾಗಿ ದೇಶ ವಿದೇಶಗಳಿಂದ ಬಂದು ಅಲ್ಲಿ ಎಲ್ಲ ಪ್ರವಾಸಿಗರು ಬಂದು ನೋಡಿ ನೆಲೆ ಅಲ್ಲಿನ ಇತಿಹಾಸವನ್ನು ಬರೆದುಕೊಂಡು ಹೋಗ್ತಾರೆ ಅಂತಲೇ ಹೇಳ್ಬೋದು ಹೀಗೆ ಹಲವಾರು ರೀತಿಯ ಹಾಗೆ ನಮ್ಮ ದೇವಾಲಯಗಳು ಇದ್ದಾವೆ ಅಲ್ಲಿ ಪಟ್ಟದಕಲ್ಲು ಹೀಗೆ ವಿರೂಪಾಕ್ಷ ದೇವಾಲಯ ಅಂತ ದೇವಾಲಯಗಳು ಪಟ್ಟದಕಲ್ಲು ಮತ್ತು ಹೊಯ್ಸಳೇಶ್ವರ ದೇವಾಲಯ ಮತ್ತು ಹಲವಾರು ರೀತಿಯ ದೇವಾಲಯಗಳು ಕಂಡು ಬರ್ತವೆ ಆದರೆ ನಾವು ಹೆಚ್ಚಿನದಾಗಿ ಮಾಹಿತಿಯನ್ನು ನೀಡಿದ್ದು ಮಾತ್ರ ಹಂಪಿಯ ಬಗ್ಗೆ ಅಂತಲೇ ಹೇಳಬೋದು ನಮಗೆ ಅದು ಹಂಪಿಯ ಬಗ್ಗೆ ಹೇಳೋದಾದರೆ ಒಂದು ಪರಿಕಲ್ಪನೆ ತುಂಬ ಚೆಂದ ಗೊತ್ತಿತ್ತು ಆ ಕಾರಣದಿಂದ ಈ ಥರ ಈ ಒಂದು ಮಾಹಿತಿಯನ್ನು ನಿಮಗೆ ನೀಡಿದ್ದೇವೆ ಅಂತಲೂ ಹೇಳ್ತೇವೆ ನಮಗೆ ಏನು ಹಂಪಿ ಅಂದರೆ ಅಲ್ಲಿ ಅಲ್ಲಿನ ಒಂದೊಂದು ಒಂದು ಮಣ್ಣಿನ ಇದರ ಕಣ ಕಣದಲ್ಲೂ ಕೂಡ ಅಲ್ಲಿ ಬಂಗಾರ ವಜ್ರ ವೈಢೂರ್ಯಗಳು ಇದ್ದಾವೆ ಅಂತಲೇ ಹೇಳ್ಬೋದು ಆದರೆ ಈಗ ಇಲ್ಲ ಆವಾಗ ಇತ್ತು ಅಂತ ಹೇಳ್ಬೋದು ಯಾಕೆಂದ್ರೆ ಅವಾಗಿನ ಎಲ್ಲ ಮುಸ್ಲಿಮ್ ಜನಾ ಆಡಳಿತಗಾರರೆಲ್ಲ ಅರಸರು ಬಂದು ಎಲ್ಲ ಹಾಳು ಮಾಡಿ ನಮ್ಮ ದೇವಾಲಯವನ್ನು ಹಾಳು ಮಾಡಿ ಹೋಗಿದ್ದಾರೆ ಅಂತಲೂ ಹೇಳ್ಬೋದು ಹೀಗೆ ಹಲವಾರು ರೀತಿಯಾಗಿ ದೇವಾಲಯವನ್ನು ಹಾಳು ಮಾಡಿ ತಮಗೆ ಚಿನ್ನ ಆಭರಣಗಳನ್ನು ತೆಗೆದುಕೊಂಡು ಹೋಗಿದ್ದಾರೆ ನಮ್ಮ ದೇವಾಲಯವನ್ನು ಹಾಳು ಮಾಡಿದ್ದಾರೆ ಅಂತಲೂ ಹೇಳ್ಬೋದು ಹೀಗೆ ಹಲವಾರು ರೀತಿಯಾಗಿ ನಮ್ಮ ದೇವಾಲಯಗಳ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಸುವುದು ತುಂಬ ಒಂದು ಒಳ್ಳೆಯ ಕಾರಣ ಅಂತಲೂ ಹೇಳ್ಬೋದು ಅಲ್ಲಿ ನಾವು ಹೋಗಿ ನೋಡ್ಕೊಂಡ್ಬಂದಿರೋದೆ ಒಂದು ದೊಡ್ಡ ನಾ ಇದು ಅನ್ನಿಸುತ್ತೆ ನಮ್ಮ ಪುಣ್ಯ ಅನ್ನಿಸುತ್ತೆ ಹಂಗಾಗಿ ನಮಗೆ ಅದ್ರ ಬಗ್ಗೆ ಮಾಹಿತಿಯನ್ನ ನೀಡಿ ಮಾಹಿತಿಯನ್ನು ನೀಡುತ್ತಿದ್ವಿ ಈ ಕಾರಣದಿಂ ನಮ್ಮ ದೇವಾಲಯಗಳು ತುಂಬ ವಿಜೃಂಭಣೆಯನ್ ವಿಜೃಂಭಣೆಯಿಂದ ಈಗ ರಥೋತ್ಸವಗಳು ನಡೆಯುತ್ತವೆ ಮತ್ತು ವಾರ್ಷಿ ಅಲ್ಲಿನ ಆ ವ ಹಬ್ಬಗಳು ರಥೋತ್ಸವಗಳು ನಡೆಯುತ್ತವೆ ವಿಜಯನಗರದ ಹಂಪಿ ಅಂದರೇನೆ ಒಂದು ಹಬ್ಬದ ವ್ಯವಸ್ಥಿತವಾಗಿ ಹಬ್ಬದ ದಿನದಂದು ಹೋದರೆ ತುಂಬ ಒಳ್ಳೆಯ ಒಂದು ವಾತಾವರಣ ಕಂಡು ಬರುತ್ತದೆ ಅಂತಲೂ ಹೇಳಬೋದು ಹೀಗೆ ಹಲವಾರು ರೀತಿಯಾಗಿ ಕಾಣಬೋದು